ಹಾಂ ಕ್ಲಿನಿಕ್ಕಲ್ಲಿ ಇದ್ದೇನೆ ಈಗ ಹೇಳಿ ಏನು ಏನು ಸಮಾಚಾರ ಹಾಂ ಏನು ಹೇಳಿ ಸಮಾಚಾರ ಹೇಳಿ ಹೊಟ್ಟೆ ನೋಯುದು

ಹಾಂ ಹಾಂ ಆದರೆ ಈಗ ಏನಮ್ಮ ಏನೋ ಫುಡ್ ಪಾಯ್ಸನ್ ಏನೋ ಆಗಿರ್ಬೌದು ನಿನಗೆ ಹಾಂ ಹೌದು ಹಾಂ ಹಾಂ ಆಯಿತು ಹಾಂ ಹಾಂ ಹಾಂ ಹಾಂ ಅಲ್ಲ ಕ್ಲಿನಿಕಲ್ಲಿ ಇದ್ದೇನೆ ಆದರೆ ಸಹ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಬನ್ನಿ ಯಾಕಂದರೆ ನಾನು ಒಂದು ಪೇಷಂಟ್ ನೋಡ್ತಾ ಇದ್ದೇನೆ ಹಾಂ ಹಾಂ ಕ್ಲಿನಿಕಲ್ಲಿ ಜನ ಇದ್ದಾರೆ ತುಂಬ ಜನ ಹಾಗಿದ್ದರೆ ಸ್ವಲ್ಪ ನೀವು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಬನ್ನಿ ಹಲೋ ಆಯ್ತು ಆಯ್ತು ಲೇಟ್ ಆದ್ರೆ ತೊಂದರೆ ಇಲ್ಲ ಆದರೆ ನೀವು ಬರುವಾಗ ಸ್ವಲ್ಪ ಲೇಟ್ ಮಾಡಿಯೇ ಬನ್ನಿ ತೊಂದರೆ ಇಲ್ಲ ಯಾಕಂದರೆ ಹಾಂ ಆಯ್ತು ಆಯ್ತು ಆಯ್ತು ತೊಂದರೆ ಇಲ್ಲ ತೊಂದರೆ ಇಲ್ಲ ತೊಂದರೆ ಇಲ್ಲ ಆಯ್ತು ಆಯ್ತು ಎಂಟು ಗಂಟೆಯವರೆಗೆ ಇದ್ದೇನೆ ಎಂಟು ಎಂಟು ಕಾಲುವರೆಗೆ ಇದ್ದೇನೆ ವಾ ನೀವು ಬನ್ನಿ ಆಮೇಲೆ ಅದು ಆಯ್ತು ಆಮೇಲೆ ಮಾತಾಡುವ ಏನಂತ ವಿಷಯ ಕೇಳುವ ನಿಮ್ಗೆನಾದರೂ ವಿಷಯ ಇದ್ದರೆ ಹೇಳುವ ಆದರೆ ಇದು ಹೊಟ್ಟೆ ನೋವು ಜೋರು ಉಂಟಾ ಈಗ ಹಾಂ ಹೌದ್ ಈಗ ಮದ್ದು ಆ ಮೊನ್ನೆದು ಮದ್ದು ಹಾಂ ಈಗ ಮದ್ದು ಮೊನ್ನೆದು ಮದ್ದು ಎಲ್ಲ ಮುಗಿದಿದಾ ಹೌದೌದು ಹಾಂ ಈಗ ಹಾಂ ಹಾಂ ಹಾಂ ಹಾಂ ಹಾಗೆ ಹಾಂ ಅದೇ ನಾನು ಅದೇ ಹೇಳಿದ್ದು ಅದಕ್ಕೇ ಆಯುರ್ವೇದಿಕ್ ಕೊಡೋದಲ್ಲ ಇಂಗ್ಲೀಷೇ ಮದ್ದು ಕೊಡೋದು ಓಕೆ